ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು